ಸಾಮಾಜಿಕ ಮಾಧ್ಯಮಗಳಾದ ಫೇಸ್ಬುಕ್ ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ವಾಟ್ಸಪ್ ಹೀಗೆ ಇವೆಲ್ಲವುಗಳನ್ನು ಈ ಕಾಲದಲ್ಲಿ ಯಾರು ತಾನೇ ಬಳಸಿಲ್ಲ ಹೇಳಿ ಪ್ರತಿಯೊಬ್ಬ ಪೌರನೂ ಕೂಡ ಪ್ರತಿ ಸಣ್ಣ ಪ್ರಜೆಯಿಂದ ಹಿಡಿದು ಮುದುಕರವರೆಗೆ ತಿಳಿಲ್ ತಿಳಿಸು ತಿಳಿದಿರಲೇ ಬೇಕಾದಂತಹ ವಿಷಯ ಇವತ್ತು ಸಾಮಾಜಿಕ ಮಾಧ್ಯಮ ಆಗಿದೆ ಅಂತಂದರೆ ತಪ್ಪಾಗೋದಿಲ್ಲ ಸೋ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಬಳಸ್ತಾರೆ ನಾನೂ ಕೂಡ ಬಳಸ್ತೀನಿ ನಾನು ಹೆಚ್ಚಿಗೆ ಬಳ್ಸೋದಂತಂದರೆ ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳನ್ನು ಖಂಡಿತವಾಗ್ಲೂ ನೋಡ್ತೀನಿ ಅದರಲ್ಲಿ ಸುಮಾರು ರೀತಿಯ ವಿಷಯಗಳನ್ನು ಎಲ್ಲರೂ ಶೇರ್ ಮಾಡಿಕೊಂಡಿರ್ತಾರೆ ಹಂಚಿಕೊಂಡಿರ್ತಾರೆ ಒಂದೊಂದು ವಿಷಯಕ್ಕೂ ತಕ್ಕಂತೆ ನಮಗೆ ಬೇಕಾದಂಥ ವಿಷಯಗಳ ಬಗ್ಗೆ ನಾವು ಅದನ್ನು ವೀಕ್ಷಣೆ ಮಾಡ್ಬೋದು ನಾನು ಕೂದಲಿನ ಒಂದು ಸೌಂದರ್ಯದ ಬಗ್ಗೆ ನೋಡ್ತೀನಿ ತ್ವಚೆಯ ಸೌಂದರ್ಯದ ಬಗ್ಗೆ ನೋಡ್ತೀನಿ ಹಾಗೂ ದಿನನಿತ್ಯ ನಾವು ಮಾಡತಕ್ಕಂಥ ಎಕ್ಸಸೈಝ್ಗಳ ಬಗ್ಗೆ ನೋಡ್ತೀನಿ ಹಣದ ಹೂಡಿಕೆ ಬಗ್ಗೆ ನೋಡ್ತೀನಿ ನಮ್ಮ ಎಲ್ಲ ಇಷ್ಟದ ಒಂದು ವಿಷಯಗಳ ಬಗ್ಗೆ ನಾವದರಲ್ಲಿ ವೀಕ್ಷಣೆ ಮಾಡಬಹುದು ಅದರಿಂದ ಒಳ್ಳೆಯದು ಇದೆ ಕೆಟ್ಟದ್ದಿದೆ ನಮಗೆ ಬೇಕಾಗಿರತಕ್ಕಂಥ ವಿಷಯಗಳನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ಬೋದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ರಿಲೇಟೆಡ್ ಸಂಬಂಧಪಟ್ಟ ಹಾಗೆ ವಿಡ್ಯೋಗಳನ್ನು ನೋಡ್ತೀನಿ ಸೊ ಇದರಿಂದ ಮತ್ತು ನಮಗೆ ಬೇಕಾದಂಥ ವಿಷಯಗಳಲ್ಲಿ ನಾವು ಆಸಕ್ತಿನ ಬೆಳೆಸ್ಕೊಂಡು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿಯನ್ನ ನಾವು ಪಡ್ಕೊಬೋದು ಮಕ್ಕಳಿಗೆ ಬಹಳ ಅನುಕೂಲ ಆಗುವಂತಹ ಡ್ರಾಯಿಂಗ್ ವೀಡ್ಯೋಗಳಾಗಿರ್ಬೋದು ಪ್ರತಿಯೊಂದು ಕೂಡ ಈ ಫೇಸ್ಬುಕ್ಗಳಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ಗಳಲ್ಲಿ ಬರುತ್ತೆ ಸಂಗೀತ ನೃತ್ಯ ಹೀಗೆ ಅನೇಕ ಒಂದು ಹವ್ಯಾಸಗಳನ್ನು ನಾವು ಖಂಡಿತವಾಗ್ಲೂ ಇದನ್ನು ನೋಡಿ ನಾವು ಅಭಿವೃದ್ಧಿ ಕಾಣ್ಬೋದು ಹಾಗೆ ಬೇರೆ ಭಾಷೆಗಳಲ್ಲಿ ಬೇರೆ ಜನಾಂಗದ ಜನ ಯಾವುದೆಲ್ಲ ರೀತಿಯಲ್ಲಿ ಮುಂದುವರೀತಾ ಇದ್ದಾರೆ ನಾವೂ ಅದನ್ನು ನೋಡಿ ಎಷ್ಟೋ ವಿಷಯಗಳಲ್ಲಿ ನಮ್ಮನ್ನು ನಾವು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅದೆಲ್ಲ ನೋಡಿ ನೋಡಿ ಹಾಗಾಗಿ ಅದನ್ನು ಬಳ್ಸೋದಾದ್ರೂ ತಪ್ಪೇನಿಲ್ಲ ಹಾಗೇ ನಾನೂ ನನ್ನ ಕವನಗಳನ್ನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಹೀಗಾಗಿ ನಮ್ಮ ನಮ್ಮಲ್ಲಿರುವಂತಹ ಒಂದು ಪ್ರತಿಭೆಗಳನ್ನು ಅನಾವರ್ಣಗೊಳಿಸುವಂತಹ ಒಂದು ಮಾಧ್ಯಮ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಇವುಗಳನ್ನು ಉಪಯುಕ್ತ ರೀತಿಯಲ್ಲಿ ನಾನು ಖಂಡಿತವಾಗ್ಲೂ ಬಳ್ಸ್ಕೊತಿದ್ದೀನಿ ಹಾಗಾಗಿ ನನಗೆ ಫೇಸ್ಬುಕ್ ಮತ್ತು ವಾಟ್ಸಾಪ್ ತುಂಬ ಇಷ್ಟ ಆಗುವಂಥದ್ದು ಒಂದು ಸಾಮಾಜಿಕ ಮಾಧ್ಯಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ